ನಾನು ಇತ್ತೀಚೆಗೆ ಸೀರೆ ಕುಚ್ಗಳ್ನ ಹಾಕೋದಕ್ಕೆ ಅದಕ್ಕೆ ಬೇಕಾದಂತಹ ಮಣಿಗಳು ಮತ್ತು ದಾರಗಳು ಮತ್ತು ಸೂಜಿಗಳನ್ನು ಬಳಸ್ಕೊಂಡಿದೀನಿ ಅದೇ ಥರ ಕರಕುಶಲದಲ್ಲಿ ನನಗಿಷ್ಟ ಆಗಿರುವಂಥ ವಸ್ತುಗಳು ಯಾವ್ದು ಯಾವ್ದು ಅಂತಂದರೆ ಕಸೂತಿ ಹೊಲ್ಗೆಗಳು ಮಾಡುವಂತಹ ದಾರಗಳು ಮತ್ತು ಅದಕ್ಕೆ ಉಪಯೋಗ್ಸುವಂಥ ಚಮ್ಕಿಗಳು ಮತ್ತು ಕುಂದನ್ ಆಂ ಕೆಲ್ಸಗಳಿಗೆ ಬೇಕಾಗಿರುವಂಥ ಕುಂದನ್ ವರ್ಕ್ಗಳಿಗೆ ಬೇಕಾಗಿರುವಂಥ ವಸ್ತುಗಳು ಅದಕ್ಕೆ ಈ ಈ ಕಸೂತಿ ವಸ್ತುಗಳಿಗೆ ಏನೇನು ಬೇಕು ಅನ್ನೋದನ್ನು ನನಗೆ ಬಹಳ ತುಂಬ ಇಷ್ಟ ಆಗಿರುವಂಥ ಕರಕುಲಶ ಕರಕುಶಲತೆ ವಸ್ತುಗಳು